ನನ್ನ ಬಾಲ್ಯದ ನೆನಪು ಈಗಿದೆ ಏನಪ್ಪ ಅಂದರೆ ನಮ್ಮೂರಿನಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಹೆಸರು ಇಶ್ರಬ್ ಸರ್ ಅಂತ ಅವರು ನಮಗೆ ಎಂಥ ಕಷ್ಟ ಬಂದರೂ ಸಹ ಅವರು ನಮಗೆ ಸಹಾಯವನ್ನು ಮಾಡುತ್ತಿದ್ರು ಏನಪ್ಪ ಸಹಾಯ ಎಂಥ ಸಹಾಯ ಅಂದರೆ ಅವರು ನಮಗೆ ಎಂಥ ಕಷ್ಟ ಬಂದರೂ ಸಹ ಅವರು ನಮಗೆ ಸಹಾಯವನ್ನು ಮಾಡುತ್ತಿದ್ದರು ಮತ್ತು ನಮಗೆ ಬುಕ್ಸ್ ಇಲ್ಲಾಂದ್ರೆ ಪೆನ್ ಇಲ್ಲಾಂದ್ರೆ ಹಾಳೆ ಇಲ್ಲಾಂದ್ರೆ ಅವರು ಭ್ಯಾಗಿಲ್ಲ ಅಂದರೆ ಹಾಗೇ ಬಟ್ಟೆ ಇಲ್ಲಾಂದ್ರೆ ಇಂತಹ ಇಂತಹ ವಸ್ತುಗಳನ್ನು ನಮಗೆ ಕೊಡಿಸ್ತಿದ್ರು ಯಾಕಂದರೆ ನಮ್ಮ ತಂದೆ ತಾಯಿಯವರು ತುಂಬ ಬಡವರು ಹಾಗಾಗಿ ಅವರು ಇದನ್ನು ನಾವು ಅವರ ತಂದೆ ತಾಯಿಗಳು ಬಡವ್ರು ಅಂತ ಗೊತ್ತಾಗಿದ್ದ ತಕ್ಷಣನೇ ಅವರು ನಮಗೆ ಸಹಾಯವನ್ನು ಸಹಾಯ ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಿದ್ದರು ಅವರು ನಮಗೆ ಕಷ್ಟದಲ್ಲಿ ಸಹಾಯವನ್ನು ಮಾಡ್ತಾರೆ ಅವರು ಅಂತಹ ಒಂದು ನೆನಪು ನಮಗೆ ಬಾಲ್ಯದಲ್ಲಿ ಇವತ್ತಿಗೂ ಆ ಒಂದು ನೆನಪು ನಮಗೂ ಈಗಲೂ ಇದೆ ಅವರು ಓದು ಓದಿಸ್ತಿದ್ರು ಒಂದು ನಮಗೆ ಆ ಓದಕ್ಕೆ ಬರದಿದ್ರೆ ಓದು ಓದಿಸ್ತಿದ್ರು ಹಾಗೇ ನಮಗೆ ಬರೆಸ್ತಿದ್ರು ಹಿಂಗೆ ಬರೀಬೇಕು ಹಿಂಗೆ ಓದಬೇಕು ಹೀಗೇ ಬರೀಬೇಕು ಮತ್ತು ನೀವು ಪ್ರಯಾರವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿಯಲ್ಲಿ ಶಿಸ್ತಾಗ್ ನಿಂತುಕೊಳ್ಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ನೀವು ಗುರು ಹಿರಿಯರಿಗೆ ವಂದನೆಗಳನ್ನು ಮಾಡಬೇಕು ಮತ್ತು ಗುರುಹಿರಿಯರಿಗೆ ನೀವು ನಮಸ್ಕಾರಗಳನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ಗೌರವ ಮತ್ತು ಒಂದು ಶಿಸ್ತನ್ನು ಕಲಿಸ್ಕೊಟ್ರು ಅವರು ಹಾಗಾಗಿ ಇವರ ಒಂದು ನೆನುಪುಗಳು ನಮಗೆ ಶಾಶ್ವತವಾಗಿ ನಮ್ಮ ಮನದಲ್ಲಿ ನಮ್ಮ ಮನದಲ್ಲಿ ನಮ್ಮ ಆತ್ಮದಲ್ಲಿ ಶಾಶ್ವತವಾಗಿ ನೆಲೆಯಾಗಿವೆ